ನನಗೆ ಹಣ್ಣು ಅಥ್ವ ತರಕಾರಿ ಗಿಡಗಳನ್ನು ಬೆಳೆಸಲು ಇಷ್ಟಪಡುತ್ತೇನೆ ಏಕಂದರೆ ಅದರಿಂದ ಆದಾಯ ಕೂಡ ಅಷ್ಟೇ ಹೆಚ್ಚಿದೆ ಹೂವುಗಳು ಕೂಡ ಮಾಡಬೌದು ಆದರೆ ಅದಕ್ಕೆ ಸ ಬೇಕಾದ ಸರಿಯಾದ ವೆದರ್ ಆಗಿರ್ಬೋದು ವೆದರ್ ಕಂಡೀಶನ್ಸ್ ಸಿಗಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಸೋ ಹಣ್ಣು ಮತ್ತು ತರಕಾರಿ ಇದಕ್ಕು ಬೇಕಾಗತ್ತೆ ಹವಮಾನ ಹವಮಾನದ ಹವಮಾನ ಸೋ ಆದರೆ ಇದಕ್ಕೆ ಇಳುವರಿ ಇರ ಇರೋದರಿಂದ ಇದು ತುಂಬಾ ಉಪಯೋಗ ಉಪಯೋಗಕಾರಿಯಾಗತ್ತೆ ಯಾಕೆಂದರೆ ಹಣ್ಣು ಮತ್ತು ತರಕಾರಿಗಳು ಇದು ಇವುಗಳು ಪ್ರತಿನಿತ್ಯ ಬಳಸುವ ಒಂದು ಪದಾರ್ಥಗಳಲ್ಲಿ ಒಂದಾಗಿದೆ ಇದನ್ನ ಎಲ್ಲರೂ ಬಳಸ್ತಾರೆ ಹಾಗೆ ಇದರಿಂದ ಲಾಭ ಕೂಡ ಜಾಸ್ತಿ ಇದೆ ಹಣ್ಣುಗಳು ಹಣ್ಣುಗಳಲ್ಲು ತುಂಬ ಜಾಸ್ತಿ ಶ್ರಮ ಇಲ್ದೆ ಅಥ್ವಾ ಜಾಸ್ತಿ ಗೊಬ್ಬರ ನೀರು ಇಲ್ದೆ ಬಳ್ಸುವ ಹಣ್ಣುಗಳು ಬೆಳೆಸುವ ಹಣ್ಣುಗಳು ಕೂಡ ಇವೆ ಉದಾಹರಣ್ಗೆ ಬಾಳೆಹಣ್ಣು ಅದಕ್ಕೆ ಜಾಸ್ತಿ ಏನು ಜಾಸ್ತಿ ಏನೂ

ವಿಶಿಷ್ಟವಾದ ಒಂದು ವಿಷಯ ಬಾಳೆಹಣ್ಣಿನ್ ಗಿಡದ ಬಗ್ಗೆ ಇನ್ನ ತರ್ಕಾರಿಗಳು ಅಂದರೆ ತರಕಾರಿ ಕೂಡ ಹೌದು ತರಕಾರಿ ಬೆಳ್ಸೋದರಿಂದ ನಮ್ಮ ವೈಯಕ್ತಿಕ ಉಪಯೋಗಕ್ಕೂ ಯೂಸ್ ಮಾಡ್ಬೋದು ಅಥ್ವಾ ಅದು ನಾವು ಹೋಗಿ ಮಾರಾಟ ಕೂಡ ಮಾಡ್ಬೋದು ಇನ್ನ ತರ್ಕಾರಿಲಿ ಕೂಡ ಬಂದರೂನು ಬಾಳೇಕಾಯಿ ಒಂದು ಆಗತ್ತೆ ತುಂಬಾ ರೀತಿಗಳು ಇವೆ ಮೆಣ್ಸಿನಕಾಯಿ ಅಥ್ವಾ ಮನೆಯಲ್ಲೆ ಬೀಜ ತಂದು ಬೆಳ್ಸೋದರಿಂದ ನಮಗೂ ಉಪಯೋಗ ಆಗತ್ತೆ ಬೇರೆಯವ್ರ್ಗು ಉಪ್ಯೋಗಸ್ ಉಪಯೋಗ ಮಾಡ್ಕೊಳ್ಳಿ ಕೊಳ್ಳಲ್ ಕೊಡ್ಬೋದು ಇದು ಎರಡು ತುಂಬಾ ಪೌಷ್ಟಿಕಾಂಶ ಇರುವ ಪದಾರ್ಥಗಳೆ ನಮ್ಮ ಪ್ರತಿ ದಿನನಿತ್ಯದ ದಿನನಿತ್ಯಕ್ಕೆ ತುಂಬಾನೇ ಉಪಯೋಗವಾಗತ್ತೆ ತರಕಾರಿ ಅಥ್ವಾ ಹಣ್ಣು ಇದು ಎರಡರಲ್ಲಿ ಜಾಸ್ತಿ ಏನೂ ಡಿಫ್ರೆನ್ಸ್ ಕಾಣ್ಸ್ ಬರಲ್ಲ ಯಾಕೆಂದರೆ ಎರಡು ಬೇಕಾಗಿರುವಂಥದ್ದೇ ಒಂದನ್ನ ಎರಡನ್ನು ಒಟ್ಟಿಗೆ ಅಂದ್ರೆ ತಿನ್ನಕ್ಕಾಗಲ್ಲ ಬಟ್ ಎರಡು ಬೇಕಾಗಿರುವಂಥದ್ದೇ ನಮ್ಮ ದಿನನಿತ್ಯಕ್ಕೆ ನಮಗೆ ಒಂದು ಸೀಸ್ನಲ್ ಫ್ರೂಟ್ಸ್ ಅಂತ ಬರತ್ತೆ ಲೈಕ್ ಮಾವಿನಹಣ್ಣು ಅಥ್ವಾ ಜಾಕ್ ಫ್ರೂಟ್ ಅಂತ ಏನು ಅಂತೀವಿ ಹಲ್ಸಿನಕಾಯಿ ಇದೆರಡು ಸೀಸ್ನಲಿ ಬರೋದ್ರಿಂದನು ಇದಕ್ಕೆ ಡಿಮಾಂಡ್ ಜಾಸ್ತಿ ಇರತ್ತೆ ಆ್ಯಂಡ್ ಇದನ್ನ ಜಾ ಬೆಳ್ಸಕ್ಕೆ ಜಾಸ್ತಿ ಏನು ಕಷ್ಟಪಡ್ಬೇಕಂತ ಏನಿಲ್ಲ ಎಂಡ್ ಪ್ರತಿ ವರ್ಷ ಅಥ್ವಾ ಇಡೀ ವರ್ಷ ಪೂರ್ತಿ ನಮಗೆ

ಸೋ ಇದರಿಂದ ನಮ್ಗೆ ವರ್ಷ ಪೂರ್ತಿ ಆ ಕಾಳ್ಗಳು ಸಿಗ್ತಾ ಇರತ್ತೆ ಸೋ ಇದಕ್ಕೆಲ್ಲ ಒಂದು ಜಾಗ ಒಂದು ಇದ್ದರೆ ಸಾಕು ಜಾಗ ನೀರು ಸೋ ಇದು ಇದಿಷ್ಟು ಬೆಳ್ಸೋದ್ರಿಂದನು ಕೂಡ ನಮಗೆ ತುಂಬಾನೇ ಉಪಯೋಗ ಆಗುತ್ತೆ ನಮಗೆ ಲಾಭ ಆಗುತ್ತೆ ಅಂದರೆ ನಮಗೆ ಉಪಯೋಗ ಆಗುತ್ತಂದರೆ ಅದನ್ನ ಮಾಡೋದ್ರಲ್ಲಿ ತಪ್ಪೇನು ಇಲ್ಲ ಚೆನ್ನಾಗಿ ಬೆಳ್ಸ್ಬೋದು ಹ್ಞೂ ಪ್ರತಿನಿತ್ಯ ನಾವು ತೆಂಗಿನ್ಕಾಯಿ ಅಂತು ಯೂಸ್ ಮಾಡೇ ಮಾಡ್ತೀವಿ ಒಂದಲ್ಲ ಇನ್ನೊಂದು ಅಡುಗೆಗೆ ಇದರಿಂದ ಮಾಡುದಿಂದ ನಮಗೂ ನಮ್ಮ ಮನೆಯಲ್ಲೇ ಬೆಳ್ಸಿದಂಥ ಒಂದು ಅನ್ಭವ ಸಿಗತ್ತೆ ಆರ್ಗ್ಯಾನಿಕ್ ಅಥ್ವ ಆರ್ಗ್ಯಾನಿಕ್ ಅನ್ನೋ ಫೀಲ್ ಸಿಗತ್ತೆ ನಮಗೆ ಯಾವುದೇ ಕೆಮಿಕಲ್ಸ್ ಇಲ್ಲದೇ ನಮ್ಮದೇ ಬಾಡಿಗೆ ಅಥ್ವ ನಮ್ಮ ದೇಹಕ್ಕೆ ಯಾವುದೇ ಹಾನಿಕಾರ ಇಲ್ಲದೇ ನಾವು ಅದನ್ನ ಸ್ವೀಕರ್ಸ್ಬೌದು ನಮ್ಗ ಗೊತ್ತಿರತ್ತೆ ಯಾವುದು ಕೆಮಿಕಲ್ ಹಾಕಿರಲ್ಲ ನಾವು ಅದನ್ನ ಕೀಟನಾಶಕಗಳಿಂದ ಒಂದು ತಡೆ ತಡೆ ತಡೆ ಮಾಡದ್ರೆ ಅದು ಒಂದು ಯೂಸ್ ಆಗತ್ತೆ ತರಕಾರಿಗಳಲ್ಲಿ ನಾವು ತುಂಬ ಸುಲಭವಾಗಿ ಬೆಳಸ್ಬೌದು ಯಾವ್ದು ಅಂದರೆ ಒಂದು ತೆಂಗಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ನೀವು ಮೆಣಸು ಬದನೇಕಾಯಿ ಈ ಲೋಕಲ್ ರೀಜಿನಲಿ ಹರ್ಗೆ ಅಂತ ಬರತ್ತೆ ಕೆಂಪು ಆಗಿರ್ಬೋದು ಬಿಳಿ ತುಂಬಾನೇ ಪೌಷ್ಟಿಕ ಭರಿತವಾಗಿರತ್ತೆ ಬಸ್ಲೆ ಅದುನು ಯೂಸ್ ಮಾಡ್ಬೋದು ಅಥ್ವ ಬೆಳ್ಸ್ಬೋದು ತುಂಬಾನೇ ಕಮ್ಮಿ ಜಾಗ ಬೇಕಾಗ್ಬೋ ಜಾಗ ಸಿಗತ್ತೆ ಒಂದು ಚಿಕ್ಕ ಜಾಗ್ದಿಂದಾನು ತುಂಬಾ ಆದಾಯ ಮಾಡ್ಕೊಬೋದು ಹೇ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಬೌದು ಇನ್ನು ಹಣ್ಣುಗಳಲ್ಲಿ ಮೊದಲೇ ಹೇಳಿದಂಗೆ ಮಾವಿನಕಾಯಿ ಅಥ್ವ ಇರಲಿ ಬಾಳಿ ಬಾಳೆಹಣ್ಣು ಹಲ್ಸಿನಣ್ಣು ಹ್ಞೂ ಈ ರಾಮ್ಫಲ ಅಥ್ವ ಸೀತಾಫಲ ಏನು ಅಂತೀವಿ ಅದೆಲ್ಲ ಆರಾಮಾಗಿ ಬೆಳ್ಸ್ಬೋದು ಅದನ್ನ ಒಂದು ಬೀಜ ಬಿಸಾಕಿದ್ರೂ ಸಾಕು ತುಂಬ ಚೆನ್ನಾಗಿ ಮರ ಬೆಳ್ಕೊಳತ್ತೆ ಆ್ಯಂಡ್ ಇದೆಲ್ಲ ಮನೇಲಿ ಬೆಳ್ಸೋರಿಂದ ನಮಗೂ ಹೊರಗಡೆಯಿಂದ ಅದು ಕೆಮಿಕಲ್ಸ್ ಹಾಕಿರೋದನ ತಡೆ ಮಾಡ್ಬೋದು